ನಮ್ಮ ಹಳ್ಳಿ ಒಳಗೆ ಯಾಂಬ್ಲೆನ್ಸಿಂದು ಬಹಳ ಸಮಸ್ಯೆ ನಮ್ಮೂರಾಗ ಸರ್ಕಾರಿ ದವಾಖಾನೆ ಐತ್ರಿ ಇದ್ದರೂ ಆ್ಯಂಬುಲೆನ್ಸ್ ಇಲ್ಲ ದವಾಖಾನೆಗೆ ನಾವು ಏನ್ಮಾಡಬೇಕು ಅಂದ್ರೆ ಫೋನ್ ಮಾಡ್ಬೇಕು ಫೋನ್ ಮಾಡಿದ್ರೆ ಕೊಪ್ಪಳಕ್ಕೆ ಬರ್ಬೇಕು ಕೊಪ್ಪಳಕ್ಕೆ ಬಂದು ಅಲ್ಲಿ ಇಲ್ಲಿಂದ ಬರ್ಬೇಕು ಅಂದ್ರೆ ಸಮಸ್ಯೆ ಆಗ್ಬಿಡ್ತೈತಿ ಅದ್ರ ಸಲುವಾಗಿ ನಾವು ಏನ್ಮಾಡ್ತೀವಿ ರೋಡ್ ಸರೀಗಿರಂಗಿಲ್ಲ ನಮ್ಮ ಕಡೆ ನಂಬರ್ ಇರೋಂಗಿಲ್ಲಾ ಅವರು ಆಶಾದಾರಿಗೆ ಫೋನ್ ಹಚ್ಚಬೇಕು ಅವ್ರು ಆಶಾದಾರರು ಬಂದು ಕರ್ಕೊಂಡು ಹೋಗ್ತಾರೆ ಏನ್ಮಾಡ್ತಾರೆ ಆಟೋ ತೊಗೊಂಡು ಹೋಗ್ಬಿಡ್ತಾರೆ ನಮ್ಮೂರಾಗ ಸರ್ಕಾರಿ ದವಾ ಖಾನಾಗ ಇವು ಇಲ್ಲರೀ ಆ್ಯಂಬಲೆನ್ಸ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲದ ಸಲುವಾಗಿ ಆಟೋ ತಗೊಂಡೋಗ್ತಾರೆ ಆಟೋ ತಗೊಂಡೋಗಿ ಸಮಸ್ಯೆ ಆಗಿ ಬಿಡ್ತೈತಿ ಈ ಒಂದು ಒಂದು ಸಾರಿ ನಮ್ಮೂರಾಗ ಒಂದು ಹುಡುಗಿಗೆ ಡಿಲೆವರಿ ಆಕ್ ಹತ್ತೈತಿ ಆ್ಯಂಬುಲೆನ್ಸ್ ಬರಲಿಲ್ಲ ಬರ್ಲಾರ್ದ ಸಲುವಾಗಿ ನಡು ದಾರ್ಯಾಗ ಹೋಗಿ ಡಿಲೆವರಿ ಆಗಿ ಕುಸ್ ಖಾಲಿ ಆಗಿ ಹೋಗಿಬಿಡ್ತು ನಮ್ಮ ಸೊಸೆಗೆ ಆಯ್ತು ಮತ್ತು ಯಾರಿಗೆ ಅಲ್ಲ ನಮ್ಮ ಸೊಸೆದ ಚೊಚ್ಲ ಹೆರಿಗೆ ಹೆಣ್ಣು ಮಗು ಆಗಿತ್ತು ಆಟೋದಾಗ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿ ಕುಸ್ ಖಾಲಿ ಆಗಿಬಿಡ್ತು ಹಾಗಾಗಿ ಆ್ಯಂಬುಲೆನ್ಸಿಂದು ಹಳ್ಳಿಗೆ ಒಂದು ಸ್ವಲ್ಪ ದವಾಖಾನೆ ಅದಾವ ಅಂದ್ರೆ ಹಳ್ಳಿಗೆ ಒಂದು ಸ್ವಲ್ಪ ಬಹಳ ಅನ್ಕೂಲ ಮಾಡಿಕೊಡ್ಬೇಕು ಹಳ್ಳಿಗೆ ಆ್ಯಂಬುಲೆನ್ಸಿಂದು ಈಗ ಆಟೋ ತಗೊಂಡೋಗ್ತೀವಿ ಹಾಗಾಗಿ ಬಹಳ ಸಮಸ್ಯೆ ಆಕ್ಕಾವು ರೋಡ್ ಸರಿಗಿರಂಗಿಲ್ಲ ಆಟೋ ಗಲ್ಕಾಗ್ಬಿಡ್ತೈತಿ ಹಾಗಾಗಿ ಟೈಮ್ ಸರಿಗೆ ಟೈಮ್ ಸರಿಗೆ ಆ್ಯಂಬುಲೆನ್ಸ್ ಬರ್ಬೇಕು ಬಂದ್ರೆ ಚಲೋ ಸರ್ಕಾರಿ ದವಾಖಾನೆ ಐತಿ ಇದ್ದರೂ ಒಂದೊಂದು ಟೈಮ್ಗೆ ನಾವು ಮನ್ವೋ ಇಲ್ಲವೋ ಹೋದ್ರೆ ಡಾಕ್ಟ್ರ್ ಇಲ್ಲ ಸರಿ ಟೈಮ್ ಸರಿಗೆ ಡಾಕ್ಟ್ರ್ ಊರಾಗ ಇಲ್ಲ ಹೊ ಈ ಒಂದು ವಾರ ಹಿಂಗೆ ಎರಡು ವಾರ ರಜೆ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಮ ನಮಗೆ ಆರಾಮ್ ಇದ್ದಿದ್ದಿಲ್ಲ ಹೋದ್ವಿ ಹೋ ಡಾಕ್ಟ್ರ್ ಒಂದು ವಾರ ರಜಾ ಮಾಡ್ಯಾರ ಅಂದರು ಬಂದು ಕೊಪ್ಪಳಕ್ಕೆ ಒಂದು ರಾತ್ರೋ ರಾತ್ರಿ ಬಂದು ಆಟೋ ಮಾಡ್ಕೊಂಡು ಬಂದು ತೋರ್ಸ್ಕೊಂಡು ಹೋದ್ವಿ ಹಂಗೆ ಬಹಳ ಸಮಸ್ಯೆ ಆಕ್ಕಾವು ಹಳ್ಳಿಯಾಗ ಒಂದು ಸ್ವಲ್ಪ ಹಳ್ಳಿಗೆ ಎಲ್ಲ ದೇಕ್ ರೇಖ್ ಮಾಡಬೇಕು ಸರ್ಕಾರ್ದಿಂದ ಸರ್ಕಾರ ದವಾಖಾನೆ ಐತಿ ಇದ್ರೂ ಉಪಯೋಗಿಲ್ಲ ಡಾಕ್ಟ್ರು ಸರಿಗೆ ಇರೋಂಗಿಲ್ಲ ಆ್ಯಂಬುಲೆನ್ಸ್ ಇಲ್ಲ ನಾವು ಎಷ್ಟು ಆಗ್ತಿದ್ದರೂ ಆಟೋ ಮಾಡ್ಕೊಂಡು ಹೋಗ್ಬೇಕು ಆ್ಯಂಬುಲೆನ್ಸು ಅಲ್ಲಿಗೆ ನಾವು ಕೊಪ್ಪಳಕ್ಕೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ತರಿಸಿ ಹೋಗೋದ್ರಾಗೇನೆ ಏನು ಆಗ್ಬಿಡ್ತೈತಿ ಅಂದರೆ ಡೆತ್ ಆಗ್ಬಿಡ್ತಾವ ನಮ್ಮೂರಾಗ ಎರಡು ಡೆತ್ ಆದವು ಹಾಗಾಗಿ ಒಂದು ಡಿಲವರಿದು ಒಬ್ಬರು ಖಾಲಿ ಆದರೂ ಹಾಗಾಗಿ ಒಂದು ಸ್ವಲ್ಪ ಹಳ್ಳಿಗಿನ್ನೂ ಆ್ಯಂಬುಲೆನ್ಸಿಂದು ಬಹಳ ಸಮಸ್ಯೆ ಐತಿ ಆ್ಯಂಬುಲೆನ್ಸು ಕೊ ಹಳ್ಳಿಗಿನ್ನೂ ಕೊಡ್ಬೇಕು ಸರ್ಕಾರಿ ದವಾಖಾನಿ ಐತಿ ಅಂದ್ರೆ ಅವನು ಸ್ವಲ್ಪ ಎಲ್ಲ ಡಾಕ್ಟ್ರು ಗೀಕ್ಟ್ರು ಎಲ್ಲನೂ ಒಂದು ಸ್ವಲ್ಪ ಸರಿಗೆ ಇರೋಂಗೆ ಎಲ್ಲದೂ ನೋಡ್ಕೊಬೇಕು ಹಂಗಾರೆ ಚಲೋ ಇದು ಸರ್ಕಾರಿ ದವಾಖಾನ್ಯಾಗ ಆ್ಯಂಬುಲೆನ್ಸ್ ಬೇಕು ಹಳ್ಳಿ ರೋಡು ಸರೀಗಿರಂಗಿಲ್ಲ ರೋಡ್ ಸರಿಗೆ ಮಾಡಬೇಕು ಆ್ಯಂಬುಲೆನ್ಸು ಜಲ್ದಿ ಹೋಗಿ ಜಲ್ದಿ ಹೋಗೋಕ್ಕಾಂಗಿಲ್ಲ ರೋಡ್ ಎಲ್ಲ ಕೆಟ್ಬಿಟ್ಟಿರ್ತಾವೆ ರೋಡ್ ಸರಿಗೆ ಆಗಬೇಕು

ಹಳ್ಯಾಗೆ ಬಹಳ ಸಮಸ್ಯೆ ಆಗಾಕ್ಕತ್ತಾವ ಅದು ಎಲ್ಲ ಸಮಸ್ಯೆ ಆಗಾಕತ್ತಾವ ರೋಡ್ ಸರಿಗೆ ಆಗ್ಬೇಕು ಆ್ಯಂಬುಲೆನ್ಸ್ ಆಗ್ಬೇಕು ಸರ್ಕಾರಿ ದವಾಖಾನೆಗೆಲ್ಲ ಸರಿ ಡಾಕ್ಟ್ರು ಗೀಕ್ಟ್ರು ಎಲ್ಲದೂ ಒಂದು ಸ್ವಲ್ಪ ಹಳ್ಳಿ ಕಡೆ ಒಂದು ಸ್ವಲ್ಪ ಗಮನ ಇರಲಿ ಸರ್ಕಾರ್ಲಿಂದ ಹಳ್ಳಿಗೆ ಸರ್ಕಾರ್ಲಿಂದ ಇರಲಿ ಗಮನ